ಹಾಂ ಹೌದು ಹೇಳಿ ಏನಾಗಬೇಕಿತ್ತು ಹೌದಾ ಯಾವ ಥರ ಬೇಕಿತ್ತು ಯಾವ ಮಾಡೆಲಲ್ಲಿ ಮತ್ತು ಯಾವ ರೀತಿ ನಮ್ಮದು ಇಲ್ಲಿ ಹಾಂ ಸರಿ ನಮ್ಮಲ್ಲಿ ಐಕ್ಯು ಎಲೆಕ್ಟ್ರಿಕ್ ಸ್ಕೂಟಿ ಇದೆ ಮತ್ತು ಟಿ ವಿ ಎಸ್ ಎಲೆಕ್ಟ್ರಿಕ್ ಸ್ಕೂಟಿಸ್ ಇದ್ದಾವೆ ನೀವು ಯಾವ ಥರದ್ದು ಬೇಕಿತ್ತು ಅಂದರೆ ನಾವು ಅದರಲ್ಲಿ ಏನೇನು ಇದೆ ಅದರ ರೇಟ್ ಏನು ಅಂತ ಹೇಳ್ತೇವೆ ಅಂದರೆ ಹಾಂ ಓಕೆ ಟಿ ವಿ ಎಸ್ ಎಲೆಕ್ಟ್ರಿಕ್ ಸ್ಕೂಟಿ ಅಂತ ಇದೆ ಅದು ನಿಮಗೆ ಹೊಂದಾಣಿಕೆ ಆಗ್ಬೋದು ಅದರ ಬೆಲೆ ಬಂದ್ಬಿಟ್ಟು ಒಂದು ಲಕ್ಷದ ಒಳಗಿದೆ ಅಂದರೆ ಎಪ್ಪತ್ತೈದು ಸಾವಿರದ ಮೇಲೆ ಮತ್ತೆ ಅದರ ಹಾಂ ಅಂದರೆ ಒಂದು ಸರ್ತಿ ನೀವು ಫುಲ್ ಚಾರ್ಜ್ ಮಾಡಿದರೆ ನೀವು ಬೇಕಿದ್ದರೆ ಎಪ್ಪತ್ತು ಎಂಬತ್ತು ಕಿಲೋಮೀಟ್ರ್ ಹೋಗ್ಬೋದು ಅದರಲ್ಲಿ ಹಾಗೆ ನೂರಾ ಐವತ್ತು ಸಿ ಸಿ ಇದು ಹಾಂ ನೀವು ಕಂತು ಮೇಲೂ ತೊಗೊಬೋದು ಇದನ್ನ ಅಂದರೆ ನೀವು ನೀವು ಶುರು ಆಗಿ ಒಂದು ಇಪ್ಪತ್ತು ಸಾವಿರ ಕಟ್ಬೇಕಾಗುತ್ತೆ ಅದಾದಮೇಲೆ ಕಂತು ಒಂದು ಮಂತ್ ಒಂದು ತಿಂಗಳಿಗೆ ಎರಡು ಸಾವಿರದ ಐನೂರು ಆ ಥರ ಕಟ್ಕೊಂಡು ಹೋದ್ರೆ ಸಾಕು ನೀವು ಎಷ್ಟು ವರ್ಷ ಕಂತು ತೊಗೊಳ್ತಿರೊ ಅಷ್ಟು ವರ್ಷ ಕಟ್ಕೊಂಡು ಹೋದ್ರೆ ಸಾಕು ಹಾಂ ನೀವು ಬರ್ಬೋದು ನಾವು ಬೆಳಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೇವೆ ಮತ್ತೆ ರಾತ್ರಿ ಎಂಟು ಗಂಟೆಗೆ ಮುಚ್ತೇವೆ ಅಂಗಡಿನ ನೀವು ಅದರೊಳಗೆ ಯಾವಾಗಾದ್ರು ಬಂದು ನೀವು ನೋಡ್ಕೊಂಡು ಹೋಗ್ಬೋದು ಹಾಂ ಸಿಗ್ತದೆ ಸಿಗ್ತದೆ ನಿಮಗೆ ಇಷ್ಟವಾದ ಕಲ್ಲರನ್ನೇ ತೊಗೋಬೋದು ನೀವು ಯಾವಾಗ ಬರ್ತೀರಾ ಅಂತ ಒಂದು ಹೇಳ್ಬಿಡಿ ನಾನು ರಿಜಿಸ್ಟರ್ ಮಾಡ್ಕೊತೇನೆ ಹಾಂ ಸರಿ ನೀವು ಯಾವಾಗ ಬರ್ತೀರಾ ಅಂತ ಹೇಳ್ಬಿಡಿ ಹೌದಾ ಓಕೆ ಸರಿ ಸರಿ ನಿಮ್ಮ ನಿಮ್ಮ ಗಾಡಿನ ನೋಡಿಟ್ಟಿರ್ತೇನೆ ಅದು ಇಷ್ಟ ಆದರೆ ನೀವು ತೊಗೊಂಡು ಹೋಗ್ಬಿಡಿ ಹಾಂ